ಗಿಡಗಳನ್ನು ನನಗೆ ತುಂಬ ಬೆಳೆಯೋ ಬೆಳೆಸೋದಕ್ಕೆ ಇಷ್ಟ ಅದಕ್ಕೆ ಕೆಂಪು ಮಣ್ಣನ್ನು ಬಳಸುತ್ತೀವಿ ಅದರ ಜೊತೆ ಗೊಬ್ಬರ ಮಿಕ್ಸ್ ಮಾಡ್ತೀವಿ ಹಾಗೂ ಔಷ ಔಷಧಿ ಹುಳ ಬಿದ್ದಾಗ ಔಷಧಿಯನ್ನು ಹಾಕುತ್ತೇವೆ ಹೊಲದ ಗೊಬ್ಬರ ಹಾಕುತ್ತೇವೆ ನಾವು ಹಸುವಿನ ಗೊಬ್ಬರವನ್ನು ತಂದು ಅದನ್ನು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕುತ್ತೀವಿ ಅದೇ ರೀತಿ ಗಿಡಗಳಿಗೆ ಯಾವುದೂ ರೋಗ ಬರದೆ ಔಷಧಿಯನ್ನು ಹಾಕುತ್ತೀವಿ ನೀರು ಹಾಕಿ ಅದನ್ನು ಒಣಗಿಸದೆ ಗಿಡಗಳನ್ನು ಬೆಳೆಸುತ್ತೀವಿ ಅದೇ ರೀತಿ ಅಂಗಡಿಯಿಂದ ಗೊಬ್ಬರವನ್ನು ತಂದು ಹಾಕುತ್ತೀವಿ ಅದಕ್ಕೆ ಹುಳ ಬೀಳದ ಹಾಗೆ ಅವಕಾಶ ಕೊಡದ ಹಾಗೆ ನೋಡ್ಕೊಳ್ತೀವಿ ಮಣ್ಣು ಹಾಗೂ ಹಸುವಿನ ಗೊಬ್ಬರ ಮಿಕ್ಸ್ ಮಾಡಿ ಅದಕ್ಕೆ ಗಿಡ ಹಾಕಿ ಅದನ್ನು ಆವಾಗಾವಾಗ ಕಟ್ ಮಾಡಿ ಅದನ್ನು ಬೆಳೆಸುತ್ತೀವಿ ಅದು ಯಾ ಯಾವುದೇ ಗಿಡ ಆಗಲಿ ಸಾಯೋದಕ್ಕೆ ಬಿಡೋದಿಲ್ಲ ಒಳ್ಳೆಯ ಮಣ್ಣನ್ನು ಒಂದು ತಿಂಗ್ಳಿಗೆ ಒಂದು ಸಾರಿ ಚೇಂಜ್ ಮಾಡ್ತೀವಿ ಅದೇ ರೀತಿ ಗಿಡ ಕಟ್ ಮಾಡಿ ಇನ್ನೊಂದು ಗಿಡ ಪಾಟ್ ಪಾಟ್ಗೆ ಹಾಕಿ ಅದನ್ನು ಬೆಳೆಸ್ತೀವಿ ಅದಕ್ಕೂ ಮಣ್ಣು ಹಾಗೂ ಗೊಬ್ಬರವನ್ನು ಮಿಕ್ಸ್ ಮಾಡ್ತೀವಿ ಎರೆಗೊಬ್ಬರವನ್ನು ನಾವೇ ತಯಾರಿಸುತ್ತೀವಿ ಆ ಗೊಬ್ಬರ ಹಾಕದಾಗ ಗಿಡವು ಚೆನ್ನಾಗಿ ಬರುತ್ತದೆ ಆ ಗಿಡ ನಾವು ಇನ್ನೊಂದು ಸಸಿಯಾಗಿ ಮಾಡುತ್ತೇವೆ ಅದನ್ನು ಜೋಪಾನಾಗಿ ಗೊಬ್ಬರ ಹಾಕಿ ಬೇರೆ ಮಣ್ಣಿನಲ್ಲಿ ಬೆಳೆಸುತ್ತೀವಿ ಯಾವುದೇ ಗಿಡ ಆಗಲಿ ಅದಕ್ಕೆ ಗೊಬ್ಬರ ಹಾಕಿದಾಗ ಚೆನ್ನಾಗಿ ಬರುತ್ತೆ ಮಣ್ಣಿನಲ್ಲಿ ಮಣ್ಣು ಮಿಕ್ಸ್ ಮಾಡಿದಾಗ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿದಾಗ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲದ್ದಲ್ಲಿ ಅದು ಗಿಡ ಬೆಳೆಯೋದಿಲ್ಲ ಹಾಗಾಗಿ ನಾವು ತಯಾರಿಸುವ ಗಿಡವನ್ನು ಥರ ಥರ ಗೊಬ್ಬರಗಳು ಹಾಕಬೇಕು ಹಾಗೂ ಥರ ಥರ ಗಿಡಗಳನ್ನು ಬೆಳೆಸಬೇಕು ಮನೆಯ ಸುತ್ತು ತುಂಬ ಗಿಡವಿದ್ದರೆ ಸೊಳ್ಳೆ ಬರುತ್ತೆ ಔಷಧಿಯನ್ನು ಹೊಡೀತಾ ಇರಬೇಕು ಅದಕ್ಕೆ ಗಿಡ ಬೆಳೆಯುವಾಗ ಗೊಬ್ಬರವನ್ನು ಸೇವಿಸ್ತಾ ಇರಬೇಕು ಗಿ ಬೆಳಿಗ್ಗೆ ಸಾಯಂಕಾಲ ನೀರನ್ನು ಹಾಕ್ತಾ ಇರಬೇಕು ಅದೇ ರೀತಿ ಗೊಬ್ಬರವನ್ನು ಚೇಂಜ್ ಮಾಡ್ತಾ ಇರಬೇಕು ಮಣ್ಣನ್ನು ಚೇಂಜ್ ಮಾಡ್ತಾ ಇರಬೇಕು